ಹಲೋ ಹಾಂ ನಮಸ್ತೆ ಸರ್ ಪೋಲಿಸ್ ಸ್ಟೇಷನ್ ಪೋಲಿಸ್ ಸ್ಟೇಷನನೆ ಇವರು ರತ್ನಾಕರ್ ಸರ್ ಅಲ್ಲಾ ಹಾಂ ಅಲ್ಲ ಸರಾ ನಂದೊಂದು ನಾಲ್ಕು ದಿನದ ಮೊದಲು ನನ್ನ ಮೊಬೈಲ್ ಕಳ್ದೋಗಿತ್ತು ಸರ್ ಹ್ಞೂ ಅದೇ ಹಾಂ ಇವಾಗ ನಿಮ್ಮ ಹತ್ರ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದು ಸರ್ ಹೌದು ಸರ್ ಹೌದು ಸರ್ ಹ್ಞೂ ಅದೇ ಸರ್ ಆಗಲ್ಲ ನಾನ್ ಸ್ವಲ್ಪ ಆಚೆ ಈಚೆ ಹುಡುಕಿದ್ದೆ ಎಲ್ಲಿ ಬಿದ್ದೊಯಿತು ಎಲ್ಲಿ ಅಂತ ಅದನ್ನ ಮಾಡೊ ಹುಡುಕಿ ಒಂದು ದಿವಸ ಎರಡು ದಿವಸ ಅದರಲ್ಲೇ ಇದಾಗಿ ಹೋಯ್ತ್ ಸರ್ ನಂತರಾ ಅದೇ ನನ್ನದು ತಪ್ಪಾಯಿತು ಇಮ್ಮಿಡಿಯಟ್ ಬಂದು ನಿಮಗೆ ಕಂಪ್ಲೇಂಟ್ ಕೊಡಬೇಕಿತ್ತು ಅದೆ ಆಚೆ ಈಚಿ ಸಿಗತ್ತಾ ಅಂತ ಒಂದು ಆಸೆಯಲ್ಲಿ ಇದು ಮಾಡಿದ್ದು ನಂತರ ಏನು ಸಿಕ್ಕಿಲ್ಲ ಅದಕ್ಕೆ ಮತ್ತೆ ನಿಮ್ಮಲ್ಲಿ ಬಂದು ಇವಾಗ ಕಂಪ್ಲೇಂಟ್ ಕೊಡ್ತಾ ಇರೋದು ಸರ್ ಹಾಂ ಹಾಂ ಹಾಂ ಕಂಪ್ಲೇಂಟ್ ತಗೊಂಡು ಸರ್ ಅದ್ರದ್ದು ಒಂದು ನಂದು ಮ ನನ್ನ ಮೊಬೈಲಿದು ಐ ಎಮ್ ಈ ಐ ನಂಬರ್ ಒಂದು ಬ್ಲಾಕ್ ಮಾಡಬೇಕಿತ್ತು ಸರ್ ಅದೇ ಹಾಂ ಅದ್ನ ಹಾಂ ಇನ್ಕೇಸ್ ಹೌದು ಸರ್ ಹೌದ ಹೌದು ಸರ್ ಹೌದು ಅದೇ ತಪ್ಪಾಯಿತು ಸ್ವಲ್ಪ ಡಿಲೇ ಆಯಿತು ಹಾಂ ಅದನ್ನೊಂದು ಏನು ಯಾರಾರು ಸ ಬೇರೆಯವರ ಕೈಗೆ ಸಿಕ್ಕದೆ ಪುನಃ ಈಗ ಮಿಸ್ಯೂಸಡ್ ಆಗದು ಬೇಡ ಅಂತ ಇದು ಮಾಡಿದ್ದು ಅದರಲ್ಲೆಲ್ಲ ಹೌದು ಹೌದು ಸರ್ ಅದಲ್ಲೆಲ್ಲ ಇಂಪಾರ್ಟೆಂಟ್ ಹಾಂ ಇಂಪಾರ್ಟೆಂಟ್ ಡಾಕ್ಯೂಮೆಂಟ್ಸ್ ಎಲ್ಲ ಇತ್ತಾ ಅಲ್ಲ ಅದರಲ್ಲಿ ನಂಬರ್ ಎಲ್ಲ ಸೇವ್ ಮಾಡಿದ್ದು ಹಾಗಾಗಿ ಅದನ್ನೊಂದು ಹ್ಞೂ ಸರ್ ಹಾಂ ಅದನ್ನ ಹಾಂ ಅದನ್ನೊಂದು ನಂಬರನ್ನ ಹಾಂ ಆಯ್ತು ಸರ್ ಆಯ್ತು ಸರಿ ಹಾಂ ಓಕೆ ಓಕೆ ಓಕೆ ಖಂಡಿತ ಸರ್ ಇವಾಗ್ಲೆನೆ ಮಾಡ್ತೇನೆ ಆಯ್ತು ಸರ್ ಓಕೆ ಓಕೆ ಸರ್ ತ್ಯಾಂಕ್ ಯು ತ್ಯಾಂಕ್ ಯು